ಹಲೋ ಹೌದು ನೀವು ಹೌದಾ ಓಹ್ ರಾಹುಲ್ ಅವ್ರ ತಾಯಿ ಅವರಾ ಹೇಳಿ ಹೌದು ಏಳನೇ ತರಗತಿ ಹೌದು ಹ್ಞೂ ಹ್ಞೂ ಹೌದು ಆಂ ಹಾಂ ಆಂ ಹಾಂ ಹೌದು ಹೌದು ಆಂ ಹಾಂ ಹಾಂ

ಹಾಂ ಹಾಂ ಹಾಂ ಹೌದು ಮೇಡಂ ಸರಿ ಆ್ಯಂಡ್ ಮತ್ತು ಏನು ಅಂತ ಹೇಳಿದರೆ ನಾವು ಕ್ರೀಡಾ ಚಟುವಟಿಕೆ ಎಲ್ಲ ಬಂದು ಭಾನುವಾರ ಮಾಡ್ತಾ ಇದ್ದೀವಿ ಸೊ ಭಾನುವಾರ ಬಂದು ಎಲ್ಲ ಪೇರೆಂಟ್ಸು ಫ್ರೀ ಇರ್ತಾರೆ ಅಂತ ಹೇಳಿಬಿಟ್ಟು ಭಾನುವಾರನೇ ನಾವು ಭಾನುವಾರನೆ ಭಾನುವಾರನೇ ನಾವು ಅದನ್ನ ಕಂಡಕ್ಟ್ ಮಾಡಿಕೊಂಡಿದೀವಿ ಮತ್ತು ಅದಕ್ಕೆ ವೇಳಾಪಟ್ಟಿ ಯಾವ ಸಮಯ ಯಾವನೇ ಎಷ್ಟನೇ ತರಗತಿಯವ್ರು ಯಾವ ಸಮಯಕ್ಕೆ ಬರಬೇಕು ಮತ್ತು ಯಾವ ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಚ ನಿಮ್ಮ ಮಗ ರಾಹುಲ್ ತುಂಬ ಚತುರ ಚತುರವಾಗಿ ವ ಒಂದನೇ ಸ್ಥಾನ ತೊಗೊಂಡಿದ್ದಾರೆ ಮೊನ್ನೆ ಪ್ರಾಕ್ಟೀಸ್ ಮಾಡಿಸಿದಾಗೆಲ್ಲ ಅದರಿಂದ ನಾವು ಫಸ್ಟು ಪ್ರಿಯೋರಿಟಿ ಆ ಥರ ಇರೋ ಮಕ್ಳಿಗೆ ಕೊಡ್ತಾ ಇದ್ದೀವಿ ಮತ್ತು ನೀವು ಬ ಪೇರೆಂಟ್ಸ್ ಸಮೇತ ಬಂದು ಅವ್ರ ಜೊತೆ ಕುತ್ಕೊಂಡು ಆಡಿಯನ್ಸ್ ಆಗಿ ಕುತ್ಕೊಂಡು ನೀವು ಗೇಮ್ಸ್ನಾ ನೋಡ್ಬೋದು ಹಾಂ ಮತ್ತು ಇದು ಇದಾದ ಮೇಲೆ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅವರು ಸೆಲೆಕ್ಟ್ ಆಗ್ತಾರೆ ಮತ್ತು ಅದಾದ ಮೇಲೆ ಮುಂದಿನ ಒಂದು ರಾಜ್ಯ ಮಟ್ಟ ಆ ಥರ ಎಲ್ಲ ಇರುತ್ತೆ ಸೊ ಒಳ್ಳೆಯ ಒಳ್ಳೆಯ ಒಳ್ಳೆಯ ಒಳ್ಳೆಯ ಅಪೋರ್ಚುನಿಟೀ ಸಿಗುತ್ತೆ ನಿಮ್ಮ ಮಕ್ಕಳಿಗೆ ಕೂಡ ನೀವು ಬರ್ಬೋದು ಆಂ ಹೌದು

ಹ್ಞೂ ಸರಿ ಮೇಡಂ ಆಯಿತು ಹಂಗೆ ಮಾಡಿ ನಾವು ವೇಳಾಪಟ್ಟಿಯನ್ನು ನಿಮಗೆ ಕಳಿಸ್ತೇವೆ ಸರಿ ಮೇಡಂ ದ ಧನ್ಯವಾದ ಹ್ಞೂ ಹಾಂ ಆಯಿತು ಮ್ಯಾಮ್